ಯೋಗದ ಅಭ್ಯಾಸದಿಂದ ನಿತ್ಯಜೀವನದಲ್ಲಿ ಎಷ್ಟು ಸಹಾಯಕಾರಿ ಅಂತ ಅದು ಯೋಗ ಮಾಡ್ದೋರಿಗೆ ಮಾತ್ರ ಗೊತ್ತಿರುತ್ತೆ ದೈಹಿಕವಾಗಿಯೂ ಕೆಲಸ ಮಾಡಿದಾಗ ಸುಸ್ ಸುಸ್ತಾಗುವುದಿಲ್ಲ ಮತ್ತು ಮಾನಸಿಕವಾಗಿ ಸಮಸ್ಯೆಗಳಲ್ಲಿ ಬಂದಾಗ ಅದನ್ನು ಎದುರಿಸ್ಲಿಕ್ಕೆ ನಾವು ತುಂಬ ಸದೃಢವಾಗಿರುತ್ತೆ ಮನಸ್ಸು ಅದನ್ನು ಯೋಗ ಮಾಡಿದ ಹತ್ತು ನಿಮಿಷದ ಯ ನಾವು ಅದನ್ನು ಯೋಗ ಮಾಡಿ ಎದ್ದಾಗಲೇ ನಮ್ಗೆ ಅದ್ರ ಅನುಭವ ಆಗುತ್ತೆ ಬೆಳಿಗ್ಗೆ ಎದ್ದು ಆಲಸ್ಯದಿಂದ ಎದ್ದು ಯೋಗ ಮಾಡಿದ ನಂತರ ಅದನ್ನು ನಮ್ಮ ದೇಹ ನಮ್ಗೆ ಎಷ್ಟು ಸ್ಪಂದನೆ ಕೊಡುತ್ತೆ ಎಷ್ಟು ಉಲ್ಲಾಸವಾಗಿರುತ್ತೆ ಅಥ್ವಾ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಮನಸ್ಸು ಇರುತ್ತೆ ಅಂತಹ ಒಂದು ಯೋಗ ಮಾಡಿದರೆ ಎಷ್ಟು ಸಹಾಯ ಅಂತ ನಾವು ಮಾಡಿದ ಮೇಲೇ ಗೊತ್ತಾಗೋದು ಇನ್ನೊಂದು ಏನು ಅಂತ ಹೇಳಿದರೆ ದಿನನಿತ್ಯ ಬದುಕಿನಲ್ಲಿ ನಾವು ಏನಾದರೂ ಒಂದು ಸಮಸ್ಯೆಗಳು ಎದುರಾಗ್ತಾ ಇರ್ತದೆ ಅವಾಗ ಅದನ್ನು ಎದುರಿಸುವ ಶಕ್ತಿ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಬೇಕಾಗುತ್ತೆ ಅದಕ್ಕೇ ಆದ್ರಿಂದ ಯೋಗ ತುಂಬ ಸಹಕಾರಿಯಾಗುತ್ತೆ ಯೋಗವನ್ನ ರೂಢಿಸ್ಕೊಳ್ಳೋದು ಜೀವನದಲ್ಲಿ ಬಹಳ ಮುಖ್ಯ ಮತ್ತು ಬಹಳ ಅವಶ್ಯಕ ಕೂಡ ಇದರಿಂದ ದೇಹ ಮನಸ್ಸು ಮತ್ತು ನಮ್ಮೆಲ್ಲರ ಜೊತೆಗಿನ ಸಂಬಂಧ ತುಂಬ ಚೆನ್ನಾಗಿ ನಡಿತಿದೆ ಅಂತ ನನ್ನ ಮನಸ್ಸು